ಹಾಂ ಹಲೋ ಮೇಡಮ್ ಸಾನಿಯಾ ಅಂತ್ಹೇಳಿ ಹಾಂ ನೆನ್ನೆ ಅಂದರೆ ಹುಷಾರಿರ್ಲಿಲ್ಲ ಅಂತ ಹೇಳಿ ನಾನು ನೆನ್ನೆ ನಿಮ್ಮ ಕ್ಲಿನಿಕ್ಕಿಗೆ ಬಂದಿದ್ದೆ ಹಾಂ ನೆನ್ನೆ ಲೆವೆನ್ ಓ ಕ್ಲಾಕಿಗೆ ಬಂದಿದ್ದೆ ಬಟ್ ನೀವು ಕೊಟ್ಟಿದ್ದ ಟ್ಯಾಬ್ಲೆಟ್ಸ್ ನಾನು ತಗೊಂಡು ಆದಮೇಲೆ ಅದು ರಿಯಾಕ್ಷನ್ ಆಗಿದೆ ಸ್ವಲ್ಪ ಅಲರ್ಜಿ ಟೈಪ್ ಆಗಿದೆ ಸೊ ಹಾಗಾಗಿ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ದು ನಾನು ಇವಾಗಲಾ ಓಕೆ ಏನು ಪ್ರಿಕಾಶನ್ ಏನಾದರೂ ಇದೆಯಾ

ಹಾಂ ಓಕೆ ಮ್ಯಾಮ್ ಎಷ್ಟೊತ್ತು ತನಕ ಇರ್ತೀರಾ ಓಕೆ ಮ್ಯಾಮ್ ಇಲ್ಲ ಇಲ್ಲ ಸೊ ಅದೇ ಸ್ವಲ್ಪ ರಿಯಾಕ್ಷನ್ ಅಲರ್ಜಿ ಟೈಪ್ ಆಗಿದೆ ರಾಶ್ಯಸ್ ಎಲ್ಲ ಲೈಕ್ ಸೊ ಹಾಗಾಗಿ

ಹಾಂ ಓಕೆ ಮ್ಯಾಮ್ ನಾನು ಇವಾಗ ಹೊರಡ್ತೀನಿ ಫೈವ್ ಅಷ್ಟೊತ್ತಿಗೆ ರೀಚ್ ಆಗ್ತೀನಿ ನಾನು ಇವಾಗ ಹಾಸನದಲ್ಲೇ ಹಾಸನದಲ್ ಏಯ್ಟಿ ಫೀಟ್ ರೋಡಿಂದ ಹ್ಞೂ ಇಲ್ಲ ಓನ್ ವೆಹಿಕಲಲ್ಲೇ ಬರ್ತೀನಿ ಇಲ್ಲ ಇಲ್ಲ ಬಸ್ ಏನಿಲ್ಲ ಹಾಂ ಸ್ಕೂಟಿ ಇದೇ ಒಂದು ಟೆನ್ ಮಿನಿಟ್ಸ್ ಅಲ್ಲಿ ಹೊರಡ್ತೀನಿ ಇನ್ನೊಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಬೇಕಾದ್ರೆ ಅಲ್ಲಿ ಇರ್ತೀನಿ ನಾನು ಹಾಂ ಹೌದು ಹಾಂ ಓಕೆ